ನಾವು ಗೂಗಲ್ ಮ್ಯಾಪುಗಳನ್ನು ಉಪಯೋಗಿಸುತ್ತಿದ್ದೀವಿ ಹೇಗೆ ಅಂದರೆ ಇದರ ಬಗ್ಗೆ ನನಗೆ ಗೊತ್ತಿಲ್ಲ ಇದ್ರಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗಲು ಹೇಗೆ ಹೋಗಬೇಕು ಯಾವ ರೀತಿ ಅನ್ನು ಇದನ್ನ ಉಪಯೋಗಿಸಬೇಕು ಎಂಬವುದು ನನ್ನ ಗೆಳತಿಯ ಮೂಲಕ ಇದರ ಬಗ್ಗೆ ತಿಳಿದುಕೊಂಡಿದ್ದೇನೆ ನಾವು ಯಾಂತ್ರಿಕವಾಗಿ ಅಥವಾ ಅನುವಾದವಾಗಿ ಗೂಗಲ್ ಮ್ಯಾಪುಗಳನ್ನು ಉಪಯೋಗಿಸಲು ಏಕೆಂದರೆ ನಮಗೆ ಗೊತ್ತಿಲ್ಲದೇ ಇರುವ ಕಡೆಗೆ ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಹೇಗೆ ಬದಲಾವ ಯಾಕೆ ಹೋಗ್ಬೇಕು ಯಾವ ರೀತಿ ಹೋಗಬೇಕು ಎಂಬುದ್ರ ಮೂಲಕ ತಿಳಿದುಕೊಳ್ಳುವುದೇ ಗೂಗಲ್ ಮ್ಯಾಪುಗಳಿಂದ ತಿಳಿದುಕೊಂಡು ಹೋಗುವುದಕ್ಕೆ ಇದನ್ನು ಉಪಯೋಗ ಮಾಡ್ಕೊಳ್ಳುತ್ತೀವಿ